ಅಲೋ ಸರ್ ಆರ್ಡ್ರು ನಂಬರ್ ಅರುವತ್ತು ಒ ನಿಮ್ಮ ಓಟ್ಲಲ್ಲಿ ಆರ್ಡ್ರು ಮಾಡಿದ್ದೆ ಅದಕ್ಕೆ ಇನ್ನೂ ಸ್ವಲ್ಪ ನಾನು ಆರ್ಡ್ರು ಅದಕ್ಕೆ ಸೇರ್ಸ್ಬೇಕಾಗಿತ್ತು ಕಾರ್ನ್ ಚೀಸ್ ಮಸಾಲೆ ದೋಸೆ ಒಂದು ಆ್ಯಡ್ ಮಾಡಿ ಪೂರಿ ಸಾಗು ಮಸಾಲೆ ದೋಸೆ ಸ್ವಲ್ಪ ಎಲ್ಲ ಎಲ್ಲ ಎರಡೆರಡು ಐಟೆಮ್ ಆರ್ಡ್ರು ಮಾಡಿ ಸರ್ ಅದು ಸ್ವಲ್ಪ ಇಲ್ಲಿ ಪಾರ್ಟಿ ಇದೆ ಅದರಿಂದ ಎಲ್ಲ ಎರಡೆರಡು ಐಟಮ್ ಆರ್ಡ್ರು ಮಾಡಿಕೊಳ್ಳಿ ಮಸಾಲೆ ದೋಸೆ ಸೆಟ್ ದೋಸೆ ಮೈಸೂರು ಮಸಾಲೆ ದೋಸೆ ರವೆ ಇಡ್ಲಿ ಪನ್ನೀರ್ ಮಸಾಲ ಪನ್ನೀರ್ ಬಟರ್ ಮಸಾಲ ಮತ್ತು ಪನ್ನೀರ್ ದೋಸೆ ಚೀಸ್ ಮಸಾಲೆ ದೋಸೆ ಚೀಸ್ ಪ್ಲೈನ್ ದೋಸೆ ಮತ್ತು ಬಟರ್ ಮಸಾಲೆ ದೋಸೆ ರವೆ ದೋಸೆ ಇಡ್ಲಿ ಎರಡು ಪ್ಲೇಟ್ ಕೊಡಿ ರವೆ ಇಡ್ಲಿ ಎರಡು ಪ್ಲೇಟ್ ಕೊಡಿ ಪೂರಿ ಸಾಗು ಎರಡು ಪ್ಲೇಟ್ ಕೊಡಿ ತಟ್ಟೆ ಇಡ್ಲಿ ಇದ್ದರೆ ಎರಡು ಕೇಟ್ ಎರಡು ಪ್ಲೇಟ್ ಕೊಡಿ ಮತ್ತು ಇದಕ್ಕೆ ಯಾವ್ದು ಯಾವ್ದಕ್ಕೆ ಚಟ್ನಿ ಏನೇನು ಬೇಕೋ ಚಟ್ನಿ ಆ್ಯಡ್ ಮಾಡಿ ಸರ್ ಸಮೋಸಾಗೆ ಸಾಸ್ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಟಾಪಿಂಗ್ಸಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಕಟ್ ಮಾಡಿ ಹಾಕ್ ಕೊಡಿ ಮತ್ತು ಇನ್ನೇನು ಇದೆ ನಿಮ್ಮ ಓಟ್ಲಲ್ಲಿ ಹಾಂ ಸರಿ ಸರಿ ಹಾಂ ಸರಿ ಸರ್ ಇಷ್ಟೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿ ಹಾಂ ಸರಿ ಸರ್ ಓಕೆ